ಆಶಿರ್ವಾದ ಗ್ರ್ಯಾಂಡ್ ಹೋಟೆಲಿಂದ ಮಾತಾಡ್ತಾ ಇರೋದಾ ಇದು ಇವತ್ತಿದು ಮೆನ್ಯು ಏನು ಹ್ಞೂ

ಪುರಿ ಇಲ್ಲವಾ ಪುರ್ ಪುರಿ ಇಲ್ಲವಾ ಇದು ಡಿಝಾರ್ಟ್ ಅಲ್ಲಿ ಏನಿದೆ ಅಲೋ ಡಿಝಾರ್ಟ್ ಅಲ್ಲಿ ಹಾಂ

ಇದು

ಹೌದಾ ಇದು ಹೋಮ್ ಡೆಲಿವರಿ ಮಾಡ್ತಿರಾ ಹಾಂ ಡಿಸ್ಕೌಂಟ್ ಇಲ್ಲವಾ ಹಾಂ

ಇದು ಆನ್ಲೈನ್ ಪೆ ಮಾಡ್ಬೇಕಾ ಕ್ಯಾ ಇದು ಕ್ಯಾಶ್ ಇನ್ ಡೆಲಿವರಿ ಕೊಡಬೇಕು ಹಾಂ ಇದು ಫೋರ್ ಪ್ಲೇಟ್ ಮಸಾಲೆ ದೋಸೆ ಡೆಲಿವರ್ ಮಾಡ್ಬಿಡಿ

ಹಾಂ ಹಾಂ ಅಷ್ಟೆ ಸಾಕು ಆಯಿತು ಸರ್ ಥ್ಯಾಂಕ್